ಹಲೋ ಕೃಷ್ಣ ಹೋಟೆಲ್ ರೀ ಕೃಷ್ಣ ಹೋಟೆಲ್ ರೀ ರೀ ಇಲ್ಲ ಹೊಟ್ಲ್ ಹಾಂ ಹೌದು ರೀ ರಜೆಗೆ ನಮ್ಮಲ್ಲಿ ಮನೆ ನಾನೂ ಉಪ್ಪಿನ ದರ್ಶ್ ನಗರದಿಂದ ಮಾತಾಡೋದು ರೀ ಇಲ್ಲಿ ಹ್ಞೂ ಏನಿಲ್ಲ ನಮ್ಮ ಮನೆಗೆ ಗೆಸ್ಟ್ ಬಂದಿದೆ ರೀ ಅದಕ್ಕೆ ನಮ್ಗೆ ಸ್ವಲ್ಪ ಕೆಲವೊಂದು ಐಟಮ್ಸ್ ಬೇಕಾಗಿತ್ತು ನಿಮ್ಮಲ್ಲಿ ಇಂಪೊ ಇದೂ ಯಾವ್ದು ಸಿಗ್ತದೆ ರೀ ಸ್ಪೆಷಲ್ ಹೌದೇನು ಹಾಂ ಹಾಂ ಇಡ್ಲಿ ವಡೆ ಒಂದು ನಮ್ಗೆ ಒಂದು ಐದು ಒಂದು ಒಂದು ಐದು ಪ್ಲೇಟ್ ಇಡ್ಲಿ ವಡೆ ರೀ ಹಾಂ ಹಾಂ ಒಂದು ಐದು ಪ್ಲೇಟ್ ಇಡ್ಲಿ ವಡೆ ಐದ್ ಪ್ಲೇಟ್ ಇಡ್ಲಿ ವಡೆ ರೀ ಆಮೇಲೆ ಒಂದು ಐದು ಪ್ಲೇಟೂ ಅವಲಕ್ಕಿ ಸೂಸ್ಲಾ ಹ್ಞೂ ಈಗ ಪಾರ್ಸೆಲ್ ನಿಮ್ಮ ನಿಮ್ಮ ಹುಡ್ಗುರು ಇದ್ದರೆ ಕಳಿಸಿದ್ರ ಚೊಲೋ ಆಗ್ತಿತ್ತು ಐರಾ ಇಡ್ಲಿ ವಡೆ ರೇಟ್ ಇಡ್ಲಿ ವಡ ರೇಟ್ ಎಷ್ಟು ರೀ ಪ್ಲೇಟಿಗೆ ಹಾಂ ಡೋರ್ ಡೋರ್ ಡೆಲಿವರಿ ಆಯ್ತು ರೀ ಡೋರ್ ಡೆಲಿವರಿ ಇದ್ರೆ ನಿಮ್ಮ ಹುಡ್ಗುರು ಕಳ್ಸಿ ಕೊಡ್ರೀ ಸಪ್ಲಯ್ ಮಾಡ್ತಿರ್ತೀರೇನು ಹಾಂ ಹಾಂ ಹಾಂ ಹ್ಞೂ ಅದು ಸ್ವಲ್ಪ ರೇಟ್ ಚೀಟಿ ಒಂದು ಕಳ್ಸಿ ಕೊಡಿರಿ ಎಷ್ಟು ಐವತ್ತು ರೂಪಾಯಿ ಏನು ರೀ ಒಂದು ಪ್ಲೇಟ್ ಇಡ್ಲಿ ವಡೆ ಹಾಂ ಸರಿ ಸರಿ ಆಯ್ತು ಆಯ್ತು ಈಗೇನು ಒಂದು ಅರ್ಧ ತಾಸು ಬಿಟ್ಟು ಕಳಿಸ್ತೀರೆ ಹಾಂ ಸರಿ ತಗೋ ರೀ ಇಲ್ಲ ಹಾಂ ಸರಿ ಅವೇ ಗಲ್ಲಿ ನಗರ ಮೂರನೇ ಕ್ರಾಸ್ ರೀ ಹ್ಞೂ ಸರಿ ಹ್ಞೂ ಹಾಂ ಹೌದು ರೀ ಜಾಧವ್ ಅವ್ರ ಮನೆ ಯಾ ಕೊಲ್